ಅಡಿಗೆ ಬಗ್ಗೆ ನಾನು ನನ್ನ ಕೊಪ್ಪಳದಿಂದ ಭಾಗ್ಯನಗರ ಜಾನಕಿ ಬೇಝಿಲೋ ಅಂತರ ಅಂತೇಳಿ ಇಲ್ಲಿ ನಮ್ಮಲ್ಲಿ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ತರಕಾರಿ ಕಾಳುಗಳನ್ನ ಉಪಯೋಗಿಸ್ತೀವಿ ಮತ್ತು ರೊಟ್ಟಿ ಚಟ್ನಿ ಶೇಂಗ ಚಟ್ನಿ ಅಂತ ಮಾಡ್ತೀವಿ ಪುದಿನಾ ಹಾಕಿ ಆಮೇಲೆ ಚಪಾತಿ ಪಲ್ಲೆ ಮತ್ತು ಹಬ್ಬ ಹರಿದಿನ ಇದ್ದಾಗ ಹೋಳಿಗೆ ಬಗ್ಗೆ ಮಾತಾಡ್ತಿನಿ ನಾನು ಶೇಂಗಾ ಹೋಳಿಗೆ ಅಂದ್ರ ವಿಶೇಷ ಇಲ್ಲಿ ನಮ್ಮಲ್ಲಿ ಶೇಂಗಾ ಹೋಳಿಗೆ ಶೇಂಗಾ ನಾ ಮಿಕ್ಸಿಗೆ ಹಾಕಿ ಆಮೇಲೆ ಬೆಲ್ಲ ಮಿಕ್ಸ್ ಮಾಡಿ ಗೋದಿ ಹಿಟ್ಟಿನಿಂದ ನಾವು ಹೋಳಿಗೇನ ತಯಾರಿಸ್ತೀವಿ ಆನಂತರ ಅಡಿಗೆಯಲ್ಲಿ ಬೇರೆ ಬೇರೆ ವೆರೈಟಿನು ನಾವು ಮಾಡ್ಬೋದು ಚಪಾತಿ ಆಮೇಲೆ ಅನ್ನ ಸಾಂಬರನ್ನ ಮಾಡ್ತೀವಿ ನಾವು ಬೇಳೆ ಹಾಕಿ ತೊಗರಿ ಬೇಳೆ ಸಾಂಬಾರು ಮಾಡ್ತೀವಿ ಅನ್ನದ ಜೊತೆಗೆ ಆಮೇಲೆ ಚಿತ್ರಾನ್ನ ಅಂತ ಮಾಡ್ತೀವಿ ಅನ್ನದಲ್ಲಿ ಆಮೇಲೆ ಪಲಾವು ಮಾಡ್ತೀವಿ ಮತ್ತು ಇನ್ನು ಹೆಚ್ಚಾಗಿ ಅಡಿಗೆಗಳಲ್ಲಿ ವಿಧ ವಿಧವಾಗಿ ತಯಾರಿಸ್ತೀವಿ ಮತ್ತು ಇನ್ನು ಹೇಳ್ಬೇಕಂತಂದ್ರ ಮುದ್ದೆ ಮಾಡ್ತೀವಿ ಈ ದೋಸೆ ಅಕ್ಕಿ ಹಿಟ್ಟಿನಿಂದ ದೋಸೆಯನ್ನು ತಯಾರಿಸ್ತೀವಿ ದೋಸೆ ಇಲ್ಲ ಆಲೂಗಡ್ಡೆ ಪಲ್ಲೆ ಆಮೇಲೆ ಕೊಬ್ಬರಿ ಚಟ್ನಿ ಶೇಂಗಾ ಶೇಂಗಾ ಪುದಿನಾ ಹಸಿಮೆಣ್ಸಿನಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಸಾಸ್ವೆ ಕರಿಬೇವು ಕೋತಂಬರಿ ಇದೆಲ್ಲ ನಾವು ಚಟ್ನಿಗೆ ಬಳಸ್ತೀವಿ ನಂತರ ದೋಸೆಯಲ್ಲಿ ಚಟ್ನಿ ಆಮೇಲೆ ಆಲೂಗೆಡ್ಡಿ ಪಲ್ಲೆ ಮಾಡ್ತೀವಿ ನಂತರ ನಾನು ಇನ್ನೊಂದು ಅಡಿಗೆ ಬಗ್ಗೆ ಏನಂತಪ್ಪಾ ಅಂದರೆ ಇಡ್ಲಿ ಮಾಡ್ತಿವಿ ನಾವು ಈ ಕಡೆ ಅಕ್ಕಿ ರವೆ ತಗೊಂಡು ಅದನ್ನ ನೆನೆ ಹಾಕಿ ಉದ್ದಿನ ಬೇಳೆಯನ್ನ ನೆನೆ ಹಾಕಿ ಸಾಯಂಕಾಲ ಉದ್ದಿನ ಬೇಳೆ ಹಿಟ್ಟನ್ನ ರುಬ್ಬಿ ಅಕ್ಕಿ ರವ ಅಕ್ಕಿ ರವದೊಳಗ ಮಿಕ್ಸ್ ಮಾಡಿ ಬೆಳಗ್ಗೆ ಇಡ್ಲಿಯನ್ನ ತಯಾರಿಸ್ತೀವಿ ಇಡ್ಲಿಯಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಸಾಂಬರು ಇಡ್ಲಿ ರೆಡಿ ಮಾಡಿ ಕೊಡ್ತೀವಿ ಎಲ್ಲಾರಿಗು ನಂತರ ಸ್ವೀಟ್ ಅಂದರೆ ಇಲ್ಲಿ ನಮ್ಮಲ್ಲಿ ತೊಗರಿ ಇದು ಕಡಳಿ ಬೇಳೆ ಸ್ವಲ್ಪ ತೊಗರಿ ಬೇಳೆ ಸ್ವಲ್ಪ ಹಾಕಿ ಹೂರ್ಣ ಮಾಡಿ ಹೋಳಿಗೆಯನ್ನ ತಯಾರಿಸ್ತೀವಿ ಹೋಳಿಗೆಯಲ್ಲಿ ಅದನ್ನ ಬೇಳೆ ಬೇಯಿಸಿ ಹೂರ್ಣ ಮಾಡಿ ಬೇಳೆಗೆ ಬೆಲ್ಲ ಮಿಕ್ಸ್ ಮಾಡಿ ಹೂರ್ಣ ಮಾಡಿ ಹೂರ್ಣ ರೆಡಿ ಇಟ್ಕೊಂಡು ಹಿಟ್ಟನ್ನ ಕಲಸಿ ಹಿಟ್ಟಿನ ಒಳಗೆ ಹೂರ್ಣವನ್ನ ತುಂಬಿ ನಾವು ಹೋಳಿಗೆಯನ್ನ ಲಟ್ಟಿಸಿ ಬೇಯಿಸಿ ಅದರಲ್ಲಿ ಹೋಳಿಗೆಯಲ್ಲಿ ತುಪ್ಪ ಬಿಸಿ ಬಿಸಿ ಹೋಳಿಗೆ ನಂತರ ಹೋಳಿಗೆಯಲ್ಲಿ ಇನ್ನೊಂದು ಕೋಸಂಬರಿ ಒಂದು ಪಲ್ಲೆ ಮಾಡ್ತೀವಿ ನಾವು ಈ ಕಡೆ ನಮ್ಮ ಕಡೆ ಕೋಸಂಬರಿ ಅಂದ್ರ ಹೆಸರ್ ಬೇಳೆ ಕೋಸಂಬರಿ ಅಂತ ಮಾಡ್ತೀವಿ ನಾವು ಹೆಸರ್ ಬೇಳೆ ನೆನೆ ಹಾಕಿ ಅದ್ರಲ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಕೊಬ್ಬರಿ ಸ್ವಲ್ಪ ಕೊಬ್ಬರಿ ತುರಿ ಕ್ಯಾರೆಟ್ ಅದೆಲ್ಲಾ ತುರಿದು ಹೆಸ್ರ್ ಬೇಳೆಯೆಲ್ಲ ಹಾಕಿ ಕೋಸಂಬರಿಯನ್ನ ಮಾಡ್ತೀವಿ ಅದು ಹೋಳಿಗೆ ಜೊತೆಗೆ ಕಾಂಬಿನೇಶನ್ ಹೋಳಿಗೆ ಕೋಸಂಬರಿ ಮತ್ತು ಅದರಲ್ಲಿ ಒಂದು ಬದನೇಕಾಯಿ ಪಲ್ಲೆ ತುಪ್ಪ ಇಷ್ಟು ಹೋಳಿಗೆ ಹೋಳಿಗೆ ಊಟ ಈ ಕಡೆ ಮತ್ತು ಹೋಳಿಗೆ ಊಟ ಬಿಟ್ರ ಇನ್ನು ಒಂದು ಹೇಳ್ಬೇಕಂತಂದರೆ ಬಿಸಿಬೇಳೆ ಬಾತು ಅಂತ ಮಾಡ್ತೀವಿ ಬಿಸಿಬೇಳೆ ಬಾತಿಗೆ ಅಕ್ಕಿ ತಗೊತಿವಿ ಅಕ್ಕಿ ಆಮೇಲೆ ತೊಗರಿಬೇಳೆ ತೊಗರಿಬೇಳೆಯನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡು ಅದರಲ್ಲಿ ಎಲ್ಲಾ ತರಕಾರಿಗಳನ್ನ ಬೇಯಿಸ್ಕೊಂಡು ಆದ್ಮೇಲೆ ಒಗ್ಗರ್ಣೆಗೆ ಹಾಕುವಾಗ ಎಲ್ಲಾ ತರಕಾರಿಗಳನ್ನ ಹಾಕಿ ಬೇಳೆಗಳನ್ನಾಕಿ ಅಕ್ಕಿಗಳನ್ನಾಕಿ ಕುಕ್ಕರ್ ಇದ್ದರೆ ಕುಕ್ಕರ್ ಮುಚ್ಚಬೇಕು ಬೆಂದ ಮೇಲೆ ಅದನ್ನ ವಾ ಎರಡು ಸೀಟಿ ಮೂರು ಸೀಟಿ ತೆಗಿಬೋದು ಆಗ ಬಿಸಿಬೇಳೆ ಬಾತು ತಯಾರು ಆಗತ್ತೆ ಅದಕ್ಕ ನಂತರ ನೆನ್ಪಾಗ್ತಿಲ್ಲ ಇದು ಹೊಸ್ತಾಗಿ ಮತ್ತು ಇನ್ನೊಂದು ಅಡಿಗೆ ಹೇಳೋದಂತಾದ್ರ ಎಳ್ಳು ಹೋಳಿಗೇಂತ್ ಮಾಡ್ತೀವಿ ಈಗ ಎಳ್ಳಮಾಸ್ಯೆ ಬಂತಲ್ಲ ಎಳ್ಳವಾಸ್ಯೆ ಅಂತೇಳಿ ಇಲ್ಲಿ ನಮ್ಮಲ್ಲಿ ಹೊಲಕ್ಕೆಲ್ಲ ಹೋಗ್ತಾರ ಎಳ್ಳು ಹೋಳಿಗಿ ಹೂರ್ಣದ್ ಹೋಳಿಗಿ ಶೇಂಗಾ ಹೋಳಿಗಿ ಮಾಡ್ಕೊಂಡು ಹೊಲಕ್ಕ್ ಹೋಗಿ ಹೊಲ್ದಲ್ಲಿ ಪೂಜೆ ಮಾಡಿ ಚೆರ್ಗ ಚೆಲ್ಲಾಕ ಅಂತ ಹೋಗ್ತಾರಾ ಅವಾಗ ಎಳ್ಳು ಹೋಳಿಗೆಯನ್ನ ಎಳ್ಳು ಹೋಳಿಗಿ ಶೇಂಗಾ ಹೋಳಿಗಿ ಹೂರ್ಣದ ಹೋಳಿಗಿ ಇವು ಎಲ್ಲವುಗಳನ್ನ ಮಾಡ್ಕೊಂಡು ಅಲ್ಲಿ ಒಂದು ಐದು ಕಲ್ಲಿಟ್ಟು ಪೂಜೆ ಮಾಡಿ ಭೂಮಿ ತಾಯಿ ಪೂಜೆ ಮಾಡಿ ಕಾಯಿ ಒಡೆದು ಆಮೇಲ್ ಜನಗಳನ್ನ ಕರ್ಕೊಂಡು ಹೋಗ್ತಾರಾ ಬಂಡಿ ಒಳ ಬಂಡಿಯಲ್ಲಿ ಕಾರ್ ಇದ್ದವರು ಕಾರಲ್ಲಿ ಮತ್ತು ಆಟೋ ತಗೊಂಡು ಹೋಗಿ ಹೊಲ್ದಲ್ಲಿ ಎಲ್ಲ ಚರ್ಗ ಚೆಲ್ಲಿ ಅಲ್ಲಿ ಅಡಿ ಮಾಡಿದ ಅಡಿಗೆಗಳನ್ನ ಮಾಡ್ಕೊಂಡು ಹೋಗಿ ಎಡಿ ಮಾಡಿ ಪೂಜೆ ಮಾಡಿ ಕಾಯಿ ಒಡೆದು ಕರ್ಕೊಂಡ್ ಹೋದವರಿಗೆಲ್ಲ ಮನೆಯವರೆಲ್ಲ ಅಲ್ಲೇ ಹೊಲ್ದಲ್ ಕೂತು ಊಟ ಮಾಡಿ ಬರ್ತಿರ್ತೀವಿ ಅದು ಹೂರ್ಣದ್ ಹೋಳಿಗಿ ಮತ್ತು ಶೇಂಗಾ ಹೋಳಿಗಿ ಎಳ್ಳು ಹೋಳಿಗಿ ಇನ್ನ ನಾವು ಹೂರ್ಣದ್ ಹೋಳಿಗಿ ಆಗಲೆ ಒಂದು ಸರ್ತಿ ಹೇಳಿದೆ ಹೂರ್ಣದ್ದು ಬೇಳೆಗೆ ಬೇಯಿಸಿ ಅದನ್ನ ತೆಗ್ದು ಗುದ್ದಿನ್ದ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ರುಬ್ತೀವಿ ಆಮೇಲೆ ಮನೆಯಲ್ಲಿ ಒಳಗುಂಡು ಇದರ ಒಳ್ಳಾಗೆ ರುಬ್ತೀವಿ ಒಳ್ಳಾಗೆ ರುಬ್ಬಿದ್ಮೇಲೆ ಹೂರ್ಣ ಆಗುತ್ತೆ ಹೂರ್ಣ ತೆಗೆದು ಅದನ್ನ ಇಟ್ಟು ನಾದಿಟ್ಟಿರ್ತೀವಿ ಆ ಹಿಟ್ಟು ಒಳಗೆ ತುಂಬಿ ಹೋಳಿಗೆಯನ್ನ ಲಟ್ಟಿಸ್ತೀವಿ ಹೋಳಿಗಿ ಮಾಡಿ ಬೇಯಿಸಿ ತೆಗ್ದು ಇಡ್ತೀವಿ ಆಮೇಲೆ ಶೇಂಗಾ ಹೋಳಿಗಿ ಕೂಡ ಅದೇ ಥರ ಹಿಟ್ಟನ್ನ ಹಾಕ್ತಿವಿ ಶೇಂಗಾ ಹುರ್ದು ಮಿಕ್ಸಿಗೆ ಹಾಕಿ ಅದನ್ನ ಶೇಂಗಾ ಮಿಕ್ಸಿಗೆ ಹಾಕಿ ಬೆಲ್ಲ ಮಿಕ್ಸ್ ಮಾಡಿ ಅದನ್ನ ಹೂರ್ಣ ಮಾಡ್ಕೊಂಡು ಹಿಟ್ಟಲ್ಲಿ ಮೈದಾ ಹಿಟ್ಟಲ್ಲಿ ಹಿಟ್ ನಾದಿರ್ತೀವಿ ಅದನ್ನ ಸ್ವಲ್ಪವು ಗಟ್ಟಿಯಾಗ್ಬಾರದು ಮೆತ್ಗುನು ಆಗ್ಬಾರದು ಆ ಥರ ಮಾಡ್ಕೊಂಡು ಅದರಲ್ಲಿ ಹೂರ್ಣ ತುಂಬಿ ಹೋಳಿಗೆಯನ್ನ ಲಟ್ಟಿಸಿ ಹೋಳಿಗೆಯನ್ನ ಬೇಯಿಸಿ ಬೇಯಿಸಿ ಇಟ್ಟಿರ್ತೀವಿ ಅದೇ ರೀತಿಯಾಗಿ ಮತ್ತು ಎಳ್ಳು ಹೋಳಿಗಿ ಎಳ್ಳು ಹೋಳಿಗಿ ಕೂಡ ಅವನ್ನ ಎಳ್ಳು ತಂದು ಅವನ್ನ ಕ್ಲೀನಾಗಿ ಜಾಳ್ಸಿ ತೊಳೆದು ಆರೈಕೆ ಅವನ್ನ ಹುರಿಬೇಕು ಹುರ್ದು ಮಿಕ್ಸಿಗೆ ಹಾಕಿ ಬೆಲ್ಲ ಆಕಿ ಎರಡು ಮಿಕ್ಸ್ ಮಾಡಿ ಹೂರ್ಣ ಮಾಡ್ಕೊಂಡು ಹಿಟ್ಟಲ್ಲಿ ತುಂಬಿ ಹೋಳಿಗೆಯನ್ನ ಮಾಡಿ ಬೇಯಿಸಿದಾಗ ಎಳ್ಳು ಹೋಳಿಗಿ ರೆಡಿ ಆಗ್ತವು ಮತ್ತೆ ಅದೇ ರೀತಿ ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಅಂದ್ರ ನಾವು ಎಣ್ಣೆ ಹೋಳಿಗೆ ಅಂತ ಮಾಡ್ತೀವಿ

ಹುರ್ದು ನೆವ್ಣಿ ಹುರ್ದು ಅದರಲ್ಲಿ ಸ್ವಲ್ಪ ಕಡಲೆ ಅದು ಕಡಲೆ ಬೀಜ ಮತ್ತು ಸ್ವಲ್ಪ ಅಕ್ಕಿಯನ್ನ ಹಾಕ್ತಿವಿ ಏಲಕ್ಕಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಹಸಿ ಕಡಲೇಬೇಳೆ ಇಷ್ಟು ನೆವಣಿ ಒಳಗಾ ನೆವ್ಣಕ್ಕಿ ಒಳಗೆ ಜೊತೆಗೆ ಹಸಿ ಕಡಲೇಬೇಳೆ ಮತ್ತು ಸ್ವಲ್ಪ ಅಕ್ಕಿ ಸ್ವಲ್ಪ ಒಂದು ಹಿಡಿಯಷ್ಟು ಗೋದಿ ಹಾಕಿ ಅದನ್ನ ಎಣ್ಣೆ ಹೋಳ್ಗಿಗೆ ಎಲ್ಲಾ ಹುರ್ದು ಹುರಿದು ಅದು ಎಲ್ಲ ಹುರಿಬೇಕು ಅವನ್ನ ಹಾಕಿ ಹುರ್ದು ಗೇಣಿ ಹಾಕ್ಸಿ ಹಿಟ್ಟನ್ ತಂದು ಅದು ಬೆಲ್ಲದ ಪಾಕ ಮಾಡಿ ಅದ ಆ ಹಿಟ್ಟಿನೊಳಗ ಕಲಸಿದ್ರ ಅದು ನವಣಕ್ಕಿದು ಎಣ್ಣೆ ಹೋಳಿಗಿ ಅಂತ ಹೂರ್ಣ ರೆಡಿ ಆಗುತ್ತೆ ಅದು ಹೂರ್ಣ ರೆಡಿ ಮಾಡ್ಕೊಂಡಿಂದ ನಾವು ಎಣ್ಣೆ ಹೋಳ್ಗಿಗೆ ಹಿಟ್ಟನ್ನ ಮೈದಾ ಹೆಟ್ ತಗೊಂಡು ಅದನ್ನ ಕಲ್ಸಿರ್ತಿವಿ ಹೋಳಿಗಿ ಮಾ ಲಟ್ಸೋದಕ್ಕಂತ ಅದೆಲ್ಲ ಲಟ್ಸಿದ್ಮೇಲೆ ಇದು ಹೂರ್ಣ ತುಂಬಿ ಅದಕ್ಕೆ ಇಟ್ಟು ತುಂಬಿ ಹೋಳಿಗಿ ಮಾಡಿ ಲಟ್ಟಿಸಬೇಕು ಲಟ್ಟಿಸಿ ಅವನ್ನ ಕೂಡ ಎಣ್ಣೆ ಒಳಗ ಕರಿಬೇಕು ಎಣ್ಣೆ ಒಳಗ ಕರ್ದಾಗ ಎಣ್ಣೆ ಒಳಗೆ ಸ್ವಲ್ಪ ನಮಗೆ ಹಸಿ ಬಿಸಿ ಮಾಡ್ಬಾರದು ಅವುನ್ನ ಹೂರ್ಣ ಸ್ವಲ್ಪ ಸ್ವಲ್ಪ ಹಿಟ್ಟು ಲಟ್ಟಿಸಿ ಅವುನ್ನ ಕರ್ದಾಗ ಎಣ್ಣೆ ಹೋಳಿಗೆ ಘಮ ಘಮ ಅಂತ ವಾಸಿನಿ ಬರ್ತವು ಅದು ಹೋಳಿಗೀಗೆ ಎಣ್ಣೆ ನವಣಿ ಎಣ್ಣೆ ಹೋಳಿಗೆ ಮಾಡ್ತೀವಲ್ಲಾ ಅದ್ರಾಗ ಸ್ವಲ್ಪ ಲವಂಗ ಏಲಕ್ಕಿ ಇಂತವ್ದೆಲ್ಲ ಹಾಕ್ಬೇಕು ಊರ್ಣಕ್ಕ ಹಿಟ್ಟಿನ್ ಜೊತೆಗೆ ಹೂರ್ಣ ಮಾಡುವಾಗ ಹೋಳಿಗೆ ಮಾಡಿದಾಗ ನಮಗೆ ತಿನ್ನೋದಿಕ್ಕೆ ಘಮ ಘಮ ಅಂತ ಟೇಸ್ಟಿಯಾಗಿ ಬರ್ತವು ಅವನ್ನ ನಾವು ಅವನ್ನ ಒಂದು ಹದಿನೈದು ದಿವಸ ಒಂದು ವಾರ ಹಿಂಗ್ ಇಟ್ಕೊಂದು ತಿನ್ಬೌದು ಇವು ಶೇಂಗಾ ಹೋಳಿಗಿ ಆಯಿತು ಎಣ್ಣೆ ಹೋಳಿಗಿ ಆಯಿತು ಆಮೇಲೆ ಎಳ್ಳು ಹೋಳ್ಗಿ ಇವನ್ನ ಒಂದು ಫಿಫ್ಟಿ ಡೇಸ್ ಇಟ್ಕೊಂದು ನಾವು ತಿನ್ಬೌದು ಅವನ್ನ ಕೆಡಂಗಿಲ್ಲ ಅವು ಚೆನ್ನಾಗಿರ್ತಾವು ತಿನ್ನೋದಿಕ್ಕ ಆಮೇಲೆ ಎಲ್ಲಾದರೂ ಕಟ್ಕ್ಯೊಂಡು ಹೋಗದುಕ್ಕು ಒಳ್ಳೇಯದು ಒಳ್ಳೇಯದು ಅದನ್ನ ತಿಂದರೂನು ಹೊಟ್ಟಿಗೇನು ಹಾನಿಯಾಗುದಿಲ್ಲ ಹಾನಿಯಾಗಲ್ಲ ಇಷ್ಟು ಹೇಳೋದುಕ್ಕ ನಾನು ಇಷ್ಟ ಪಡ್ತೀನಿ ಅಲ್ಲ ಇದು ಇದು ಆಗುವಂತಲ್ಲ ಇದು